ಅಂದರೆ ನನ್ನ ನೆಚ್ಚಿನ ಆಹಾರ ಯಾವುದಂದರೆ ಅದು ತುಂಬದುಂಟು ಅದನ್ನ ಯಾವುದಂತ ಹೇಳುವುದು ಅಂದರೆ ಒಂದೊಂದರಲ್ಲಿ ಒಂದೊಂದು ರೀತಿ ಇದೆ ಅಂದರೆ ಊಟ ಮಾಡುದರಲ್ಲಿ ಒಂದು ಕೆಲವು ನೆಚ್ಚಿನ ಆಹಾರ ಇದೆ ಮತ್ತು ಬ್ರೇಕ್ಫಾಸ್ಟ ಮತ್ತು ಹೊರಗಿನ ತಿಂಡಿ ಅಂದರೆ ಪಾನಿಪುರಿ ಹೀಗೆ ಹೀಗೆ ಕೆಲವುಂಟು ಅದರಲ್ಲಿ ಯಾವುದಂತ ಹೇಳುವುದಂತ ಗೊತ್ತಾಗುವುದಿಲ್ಲ ಅಂದರೆ ಈಗ ಊಟದ ವಿಷಯ ಅಂತಲೇ ಬಂದರೆ ನನಗೆ ಬಿರಿಯಾನಿ ಇಷ್ಟ ಫೈಡ್ ರೈಸ್ ಇಷ್ಟ ನೂಡಲ್ಸ್ ಇಷ್ಟ ಗೋಬಿ ಮಂಚೂರಿ ಕಬಾಬ್ ಚಿಕನ್ ಕರಿ ಚಿಕನ್ ಲಾಲಿಪಾಪ್ ಅಯ್ಯೋ ಎಷ್ಟುಂಟು ತಂದೂರಿ ಇಷ್ಟ ಹೀಗೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದು ನೆಸ್ಟ್ ಬ್ರೇಕ್ಫಾಸ್ಟ್ ಬಂದಾಗ ನನಗೆ ಮಸಾಲೆ ದೋಸೆ ಇಷ್ಟ ನೆಸ್ಟ ಉದ್ದಿನದೋಸೆ ಪಲಾವ್ ಸಜ್ಜಿಗೆ ಹೀಗೆ ತುಂಬ ಇಷ್ಟ ಅದರಲ್ಲಿ ಬಂದರೆ ಮತ್ತು ಹೀಗೆ ಹೊರಗಿನ ತಿಂಡಿ ಅಂತ ಬಂದರೆ ಪಾನಿಪುರಿ ಮಸಾಲ್ ಪುರಿ ಹೀಗೆ ತುಂಬ ಉಂಟು ಇಷ್ಟ ಅಂದರೆ ಯಾವುದಂತ ಹೇಳುವುದು ಅದನ್ನೆಲ್ಲ ಕೆಲವು ಮನೆಯಲ್ಲಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಮನೆಯವರೊಟ್ಟಿಗೆ ಕುತ್ಕೊಂಡು ಎಲ್ಲ ಒಟ್ಟು ಸೇರಿ ಅಡುಗೆ ಮಾಡಿ ಹಾಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಇನ್ನು ಕೆಲವು ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ತಿನ್ನುವ ಅಂತ ಇಷ್ಟ ಆಗ್ತದೆ ನಾನು ಕೆಲವನ್ನು ಮನೆಯಲ್ಲೇ ಮಾಡ್ತೇನೆ ಮನೆಯಲ್ಲೇ ಮಾಡಿ ತಿಂತೇನೆ ಯಾಕೆಂದರೆ ಹೊರಗೆ ತಿನ್ನುವುದು ಅಷ್ಟೊಂದು ಹೆಲ್ದಿ ಅಲ್ಲ ಬಟ್ ನಮಗೆ ಟೇಸ್ಟು ಹೊರಗಿನದ್ದೇ ಆದರೆ ನಾವು ನಮ್ಮ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕಂತಾದರೆ ನಾವು ಮನೆಯಲ್ಲೇ ಮಾಡಬೇಕು ಸಮ್ಟೈಮ್ ನನಗೆ ಮನೆಯಲ್ಲಿ ಮಾಡುವ ಪ ಅಡುಗೆ ಸಹ ಇಷ್ಟ ಆಗುತ್ತೆ ಅಮ್ಮ ಮಾಡುವುದು ಕೆಲವೊಮ್ಮೆ ನಾನು ಅಂಗಡಿಯಿಂದ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ತಂದು ಮನೆಯಲ್ಲಿ ಮಾಡಿ ತಿಂತೇನೆ ಯಾವುದಂದರೆ ಇದು ನಮ್ಮದು ಬಿರಿಯಾನಿ ಅದನ್ನೆಲ್ಲ ಕೆಲವೊಮ್ಮೆ ಮನೆಯಲ್ಲೇ ಮಾಡ್ತೇವೆ ಮುಂಚೆ ಪಾನಿಪುರಿಯನ್ನೆಲ್ಲ ಹೊರಗಡೆ ತಿಂತಿದ್ವಿ ಆದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅದನ್ನು ಹೇಗೆ ಮಾಡುತ್ತಾರೆ ಅಂತೆಲ್ಲ ನಮಗೆ ಗೊತ್ತಿರುದಿಲ್ಲಲ್ಲ ಹಾಗಾಗಿ ಈಗ ಪಾನಿಪುರಿಗೆ ಬೇಕಾಗಿರುವ ಎಲ್ಲ ವಸ್ತುಗಳು ಅಂಗಡಿಯಲ್ಲಿ ಸಿಗುತ್ತೆ ಅದನ್ ತಂದು ನಾವು ಮನೆಯಲ್ಲೇ ಪಾನಿಪುರಿ ಮಾಡಿ ತಿಂತೇವೆ ಹೀಗೆ ಕೆಲವೊಂದು ನಾವು ಹೊರಗಡೆ ತಿನ್ನುವುದೇ ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಮಾಡ್ಕೊಂಡು ಹಾಗೆ ತಿನ್ನುವುದು ಒಳ್ಳೆದು ಇನ್ನು ಕೆಲವು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನೋಡುದಾದರೆ ಮನೆಯಲ್ಲಿ ಮಾಡಿ ತಿನ್ನುವುದು ಒಳ್ಳೆಯದು ಅಂದರೆ ಬಿರಿಯಾನಿ ಫ್ರೈಡ್ ರೈಸ್ ಕಬಾಬ್ ಈಗ ಅದನ್ನೆಲ್ಲ ಮನೆಯಲ್ಲೇ ಮಾಡಿ ತಿನ್ನಲಿಕ್ಕೆ ಶುರು ಮಾಡಿದೆ ಯಾಕಂದರೆ ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ನಾವು ಪ್ರವಾಸಕ್ಕೆಲ್ಲ ಹೋದಾಗ ಅಲ್ಲಿಯ ಸ್ಪೆಷಲ್ ಎಂತ ಇರುತ್ತೆ ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಸ್ಪೆಷಲಿರುತ್ತೆ ಈಗ ನಮ್ಮ ಉಡುಪಿಗೆ ಬಂದರೆ ಮೀನು ಕೋರಿ ರೊಟ್ಟಿ ನೀರುದೋಸೆ ಹೀಗೆ ಸ್ಪೆಷಲಿರ್ತದೆ ಹಾಗೆ ಒಂದೊಂದು ಪ್ಲೇಸಿಗೆ ಹೋದಾಗ ಅಲ್ಲಿಯ ಸ್ಪೆಷಲ್ ಒಂದೊಂದು ಇರತ್ತೆ ಅದನ್ನೆಲ್ಲ ನಾವು ಟ್ರೈ ಮಾಡಬೇಕಲ್ಲ ಕೆಲವೊಂದು ಆಹಾರ ಫುಡ್ ಅಂದ್ ಆಹಾರ ಅಂದರೆ ಫುಡ್ಡು ನಮ್ಮಲ್ಲಿ ಅದು ಸಿಗುವುದಿಲ್ಲ ಅದು ಆ ಪ್ಲೇಸಿಗೆ ಹೋದರೆ ಮಾತ್ರ ಅಲ್ಲಿಯ ಸ್ಪೆಷಲಿಟಿ ಇರುವುದು ಕೆಲವೊಮ್ಮೆ ನಾವಿಲ್ಲಿ ಮಾಡ್ಬೋದು ಆ ಆಹಾರವನ್ನು ಬಟ್ ನಮಗೆ ಅಲ್ಲಿಯ ಟೇಸ್ಟ ಸಿಗುವುದಿಲ್ಲಲ್ಲ ಅಂದರೆ ಅಲ್ಲಿ ಮಾಡೋ ಮಸಾಲೆ ಅದೆಲ್ಲ ಒಂಥರ ಡಿಫ್ರೆಂಟಿರುತ್ತಲ್ಲ ಅದು ಅಲ್ಲಲ್ಲಿಗೆ ಮಾಡಿದ ಆ ಊರಿನ ಟೇಸ್ಟೇ ಬೇರೆ ಇರ್ತದೆ ಅದನ್ನ ನಾವು ಮಾಡುವ ರೀತಿಯೇ ಬೇರೆ ಇರ್ತಲ್ಲ ಹಾಗೆ ಆಹಾರ ವಿಷಯ ಬಂದರೆ ಅದನ್ನ ಯಾವುದಂತ ಫೆವ್ರೇಟ್ ಹೇಳುವುದಲ್ಲ ತುಂಬ ಫೆವ್ರೇಟುಂಟು ಹಾಗೆ